ಟ್ರಾವೆಲ್ ಏಜೆನ್ಸಿ ಅವರಾ ಮೇಡಮ್ ನಾವು ಪ್ಯಾ ನಾವು ಚಾಮುಂಡಿ ಬೆಟ್ಟಕ್ಕೆ ಹೋಗ್ಬೇಕಿತ್ತು ಒಂದು ಐದು ಜನ ಇದ್ದೀವಿ ಅದಕ್ಕೆನೇ ಟ್ರಾವೆಲ್ಸು ಬೇಕಿತ್ತು ಮ್ಯಾಮ್ ಹಾಂ ಮೇಡಮ್ ನಾವು ಒಂದು ಐದು ಜನ ಇದ್ದೀವಿ ಬೆಳಿಗ್ಗೆ ಬೇಗ ಒಂದು ಆರು ಗಂಟೆಗೆ ಬರ್ತೀವಿ ಮ್ಯಾಮ್ ಹಾಂ ಮೇಡಮ್ ಊಟ ತಿಂಡಿಯೆಲ್ಲ ನಿಮ್ಮದೇನಾ

ಹಾಂ ಮೇಡಮ್ ಹಾಂ ಮೇಡಮ್ ಚಾಮುಂಡಿ ಬೆಟ್ಟ ಮೇಡಮ್

ಓಕೆ ಮ್ಯಾಮ್ ಓಕೆ

ಹಾಂ ಮ್ಯಾಮ್

ಹ್ಞೂ ಓಕೆ ಮ್ಯಾಮ್ ಒಂದು ಸ್ವಲ್ಪ ಕಮ್ಮಿ ಮಾಡಕ್ಕೆ ಆಗಲ್ವಾ ಮ್ಯಾಮ್ ಹಾಂ ಓಕೆ ಮ್ಯಾಮ್ ಆಯಿತು ಮ್ಯಾಮ್ ಬರ್ತೀವಿ ತ್ಯಾಂಕ್ ಯು